ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಾನು ತುಂಬ ಆಟ ಆಡ್ತಿದ್ದೆ ಮತ್ತು ನಾನವಾಗ ತುಂಬ ತುಂಟ ಮತ್ತು ಆ್ಯಕ್ಟಿವ್ ಆಗಿರ್ತಿದ್ದೆ ಆಗ ನಾವು ಯಾರು ಇವಾಗ ನನ್ನ ನಮ್ಮ ಥರನೇ ನನ್ನ ಸ್ನೇಹಿತರು ಕೂಡ ತುಂಬ ಆಟ ಆಡಲು ಇಷ್ಟಪಡ್ತಿದ್ರು ಕ್ರೀಡೆಗಳ್ಗೆ ನಾವು ತುಂಬವನ್ನು ಒತ್ತು ಕೊಡ್ತಿದ್ವಿ ಅವಾಗೆಲ್ಲ ನಾವೆಲ್ಲ ಹೆಂಗಂದ್ರೆ ಇವಾಗೆಲ್ಲ ಯು ಇವಾಗಿನ ಯುವಕ್ರು ಹೆಂಗಂದ್ರೆ ಸ್ಕೂಲು ಕಾಲೇಜಿಂದ ಬಂದಿದ್ದ ತಕ್ಷಣ ಎಲ್ಲ ಮೊಬೈಲ್ ಹಿಡ್ಕೊಂಡ್ ಕುಂತ್ಕೊ ಬಿಡ್ತಾರೆ ಆದರೆ ನಮ್ಮ ಕಾಲದಲೆಲ್ಲಾ ಹಂಗಿರ್ಲಿಲ್ಲ ನಾವೆಲ್ಲ ಅವಾಗೆಲ್ಲಾ ಸ್ಕೂಲಿಂದ ಬಂದಿದ್ದ ತಕ್ಷ್ಣ ಬ್ಯಾಗನ್ನು ಮನೇಲಿ ಇಟ್ಟಿದ ತಕ್ಷ್ಣ ನಾವು ಆಚೆ ಆಟ ಆಡೋಕೆ ಹೊರ್ಟೋಗ್ಬಿಡ್ತಿದ್ವಿ ಅದರಲ್ಲೂ ನಮ್ಮ ಏರಿಯಾದಲ್ಲಿ ಕ್ರಿಕೆಟ್ ಆಡ್ತಿದ್ವಿ ರನ್ನಿಂಗ್ ರೇಸು ಈ ರೀತಿ ಎಲ್ಲ ಆಡ್ತಿದ್ವಿ ಮತ್ತು ನಾವು ಯಾವ ರೀತಿಯ ರನ್ನಿಂಗೆಲ್ಲಾ ಮಾಡ್ತಿದ್ವಿ ಅಂದರೆ ಪ್ರ್ಯಾಕ್ಟೀಸನ್ನ ಅವಾಗೆಲ್ಲ ನಾವೊಂದು ಹತ್ತು ಹದಿನೈದು ಜನ ಗೆಳೆಯರಿರ್ತಿದ್ವಿ ಅರಲ್ಲಿ ಐದು ಟೀಮ್ ಮಾಡ್ಕೊತಿದ್ವಿ ಅದರಲ್ಲಿ ಇವಾಗ ಹದಿನೈದು ಜನ ನಾವು ಗೆಳೆಯರಿದ್ರೆ ನಮ್ಮ ರೋಡಲ್ಲಿ ಐದೈದು ಟೀಮ್ ಮಾಡ್ಕೊ ಐದೈದು ಜನ ಮೂರು ಟೀಮ್ ಮಾಡ್ಕೊಂಡು ರನ್ನಿಂಗ್ ರೇಸ್ ಮಾಡ್ತಿದ್ವಿ ಅದರಲ್ಲಿ ಫಸ್ಟು ಮತ್ತು ಸೆಕೆಂಡು ಬರೋವ್ರು ಫೈನಲ್ಸಿಗೆ ಸೆಲೆಕ್ಟ್ ಆಗೋರು ಆ ರೀತಿ ಇವಾಗ ಆರು ಜನ ಫೈನಲಿಗೆ ಸೆಲೆಕ್ಟ್ ಆಗ ನಾವು ರನ್ನಿಂಗ್ ಮಾಡ್ತಿದ್ವಿ ಅವಾಗೇನಾಗಿತ್ತು ಅಂದರೆ ಒಂದು ಸರಿ ನಾವು ಫುಲ್ಲು ಸ್ಪೀಡಾಗಿ ರನ್ನಿಂಗ್ ಓಡ್ಬುಟ್ವಿ ಅವಾಗ ನಮ್ಮ ಏರಿಯಾದಲ್ಲಿ ನಮ್ಮನ್ನು ನೋಡ್ಬಿಟ್ಟು ಇವ್ರು ಯಾಕಿಂಗೆ ಓಡ್ತಾರೆ ಅಂತ ನಮ್ಮ ಏರಿಯಾದಲ್ಲಿರೊ ನಾಯಿಗಳೆಲ್ಲ ನಮ್ಮನ್ನು ಅಟ್ಟಾಡಿಸ್ಕೊಂಡ್ ಬಂದುಬಿಟ್ಟಿತ್ತು ಈ ರೀತಿ ತುಂಬಾ ನಗು ಬರೋದು ಸನ್ನಿವೇಶಗಳು ತುಂಬ ನಡೆದಿದೆ ಮತ್ತು ನಾವು ಕ್ರಿಕೆಟ್ ಆಡ್ಬೇಕಾರೆ ಯಾ ಕ್ರಿಕೆಟ್ ಆಡ್ಬೇಕಾರೆ ನಮ್ಮ ಏರಿಯಾದಲ್ಲಿ ಯಾ ನಮ್ಮ ಫ ಸ್ನೇಹಿತ ಒಬ್ಬ ಏನು ಮಾಡಿದ ಅಂದರೆ ಆ ಬಾಲ್ನ ಹೊಡ್ದ್ ಬಿಟ್ಟ ಅದು ಹೋಗಿ ಪಕ್ಕದ ಮನೆಯವರ್ದು ಗ್ಲಾಸ್ ಒಡೆದೋಗ್ಬಿಟ್ಟಿತ್ತು ಅವಾಗ ನಾ ಫುಲ್ಲು ರನ್ ಮಾಡ್ಕೊಂಡು ಓಡೋಗಿಬಿಟ್ಟಿದ್ವಿ ನಾವೆಲ್ಲ ಹೆದ್ರುಕೊಂಡು ಈ ರೀತಿ ಸನ್ನಿವೇಶಗಳ್ ತುಂಬ ನಡೆದಿದೆ ಮತ್ತು ನಮ್ಮದೆ ಅಂತ ಅಲ್ಲ ಎಲ್ಲ ಯುವಕ್ರುದು ಅವರ್ದು ಚೈಲ್ಡ್ ಲೈಫ್ ಹಿಂಗೇ ಇರುತ್ತೆ ಆದರೆ ಇವಾಗಿನ ಕಾಲ್ದಲ್ಲಿ ಕಡಿಮೆ ಇರುತ್ತೆ ಆದರೆ ನಮ್ಮ ಕಾಲದಲ್ಲಿ ತುಂಬ ಜಾಸ್ತಿ ಇತ್ತು ಯಾಕಂದರೆ ಅವಾಗೆಲ್ಲ ನಮಗೆ ಮೊಬೈಲು ಬೈಕು ಈ ರೀತಿ ನಮಗೆ ಈಗ ವಿಡಿಯೋ ಗೇಮು ಈ ರೀತಿಯೆಲ್ಲ ನಮ್ಮಹತ್ರ ಇರ್ತಿರಲಿಲ್ಲ ನಮ್ಮದೆಲ್ಲ ಏನಿದ್ರು ರಿಯಲಾಗಿ ಹೋಗ್ಬಿಟ್ ಆಚೆನೇ ಆಟ ಆಡಬೇಕಾಗಿತ್ತು ಬುಗುರಿ ಕ್ರಿಕೆಟು ರನ್ನಿಂಗ್ ರೇಸು ಗೋಲಿ ಲಗೋರಿ ಫುಟ್ಬಾಲು ಈ ರೀತಿಯೆಲ್ಲ ಆಟ ಆಡ್ತಿದ್ವಿ ಆದ್ರಿಂದ ನಮ್ಮ ಅವಾಗಿನ ಲೈಫೇ ಒಂಥರಾ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ರೀತಿ ನಗು ಬರೋ ಸನ್ನಿವೇಶಗಳು ನಮ್ಮ ನಮ್ಮ ಕ್ರಿ ನಾವು ರನ್ನಿಂಗ್ ಮಾಡಬೇಕಾರೆ ಎಲ್ಲ ತುಂಬ ನಡ್ದಿದೆ